ಹೈಕ್ ಮಾಡುವಾಗ ನನಗೆ ಆಗಿರುವಂತಹ ಅತಿ ಅನಿರೀಕ್ಷಿತ ಸಂಗತಿಗಳೆಂದರೆ ನನ್ನ ಸ್ನೇಹಿತರೊಂದಿಗೆ ಕಳೆಯುತ್ತಿದ್ದಂತಹ ಕ್ಷಣಗಳು ಅವರೊಟ್ಟಿಗೆ ಮಾತನಾಡಿದ್ದ ಮಾತುಗಳು ನಮ್ಮನ್ನು ಬಿಟ್ಟು ಅಲ್ಲಿ ಇರತಕ್ಕಂತಹ ಕೆಲವೊಬ್ಬರನ್ನ ರೇಗಿಸಿದ್ದು ಹಾಗೇ ಅವರೊಟ್ಟಿಗೆ ಮಾತಾಡಿದ್ದು ಅವರೊಟ್ಟಿಗೆ ಕಳೆದಂಥ ಕ್ಷಣಗಳನ್ನೆಲ್ಲ ನೆನಪ್ಮಾಡ್ಕೊಳೋದ್ರಲ್ಲಿ ತುಂಬ ಖುಷಿ ಅನ್ನಿಸ್ತದೆ ಅದೇ ರೀತಿ ಫೋಟೋ ತೆಗೆದುಕೊಳೋದು ಅಂದರೆ ಈಗ ತುಂಬ ಎಲ್ಲರಿಗೂ ಇಷ್ಟನೇ ಪ್ರತಿಯೊಂದು ಸಂದರ್ಭಗಳನ್ನು ನಾವು ಎಲ್ಲಿ ಆದರೂ ಎತ್ತಿಡೋದು ಅಂದರೆ ಅದು ತುಂಬ ಒಂಥರ ತುಂಬ ಖುಷಿ ಆಗ್ತದೆ ಮತ್ತು ಆ ನೆನಪುಗಳನ್ನ ನಾವು ಮರುಕಳಿಸಿ ನೋಡುವಾಗ ಆಗುವಂತಹ ಖುಷಿ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಫೋಟೊಗಳನ್ನು ತೆಗೆದ್ಕೊಂಡ್ರುನು ಮತ್ತು ನಾವು ಅದನ್ನು ಅದಕ್ಕೆ ಸ್ವಲ್ಪ ಸುಣ್ಣಬಣ್ಣ ಬಳಿದು ಚೆಂದ್ವಾಗಿ ಮಾಡಿ ಆಮೇಲೆ ಅದನ್ನು ಸೋಶಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತೇವೆ ಎಲ್ಲಿಯಾದರು ಅಂದರೆ ಎಲ್ಲ ಕಡೆಯೂ ಪೋಸ್ಟ್ ಮಾಡ್ತೇವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ಕಡೆಯೂ ಮಾಡ್ತೇವೆ ಮಾಡಲಿಕ್ಕಿಲ್ಲಾಂದ್ರೆ ಪರ್ಸ್ ಅಂದರೆ ವೈಯಕ್ತಿಕವಾದಂತಹ ಯಾವುದಾದ್ರು ಫೋಟೊಗಳನ್ನ ತಗೊಂಡಿದ್ರೆ ಅದನ್ನು ನಾವು ಪರ್ಸ್ನಲ್ಲಾಗಿ ಇಟ್ಕೋತೇವೆ ಯಾರಿಗೂ ಕೂಡ ತೋರಿಸ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅನ್ನೋದಾದರೆ ಆದ್ರೆ ಹೈಕ್ ಮಾಡುವಾಗ ತುಂಬ ಇಷ್ಟ ಆಗ್ತದೆ ತುಂಬ ನೋಡಲಿಕ್ಕೆ ಸಿಗ್ತದೆ ತುಂಬ ಅನುಭವ ಸಿಗ್ತದೆ ಸ್ನೇಹಿತರೊಟ್ಟಿಗೆ ಕಳೆಯುವಂತಹ ಕ್ಷಣಗಳು ನಮ್ಮ ಜೀವನದಲ್ಲಿ ಆಗತಕ್ಕಂತಹ ಕ್ಷಣಗಳು ಪ್ರತಿಯೊಂದು ಯಾವ್ದನ್ನಾದ್ರು ನಾವು ಅದನ್ನು ನೋಡಿದ್ರೆ ಮರ್ತು ಬಿಡ್ತೇವೆ ಅದ್ರಲ್ಲಿ ತುಂಬ ನೋಡಿ ನೋಡಿ ನೋಡಿ ಅದು ಮರ್ತು ಹೋಗ್ತದೆ ಅದೇ ನಾವು ಅದನ್ನು ಫೋಟೋಗಳಾಗಿ ಶ್ ತಗೊಂಡಾಗ ಅದನ್ನು ಇಟ್ಟುಕೊಂಡಾಗ ನಮ್ಮ ನೆನ್ಪಿನಲ್ಲಿ ಉಳ್ಕೊಳ್ತದೆ ಅದನ್ನು ನಾವು ಯಾವಾಗ ಬೇಕಾದರು ಅವಾಗ ನೋಡಬಹುದು ಮತ್ತು ಆ ಮೆಮ್ ಆ ಸಂದರ್ಭಗಳನ್ನ ನಾವು ಮೆಲ್ಕು ಹಾಕ್ಬೋದು ಮತ್ತು ನಮಗೆ ಸಮಯ ಇತ್ತು ಅಂದರೆ ಮತ್ತು ಅದೇ ಜಾಗಕ್ಕೆ ಹೋಗಿ ಆ ಸಮಯಗಳನ್ನ ನಾವು ಮರುಕಳಿಸಿ ಅದನ್ನು ಮತ್ತೆ ಆ ಸಮಯವನ್ನೇ ನಾವು ಕಳೀಬಹುದು ಇದೆಲ್ಲ ತುಂಬ ಅಪರೂಪದ ಕ್ಷಣಗಳು ಜೀವನಗಳಲ್ಲಿ ಏಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಅವನದ್ದೇ ಆದಂತಹ ಸಮಯಾನ ಅವನಿಗೆ ಆಗಿ ಅವನು ಕೂಡಿಟ್ಟುಕೊಂಡಿರ್ತಾನೆ ಅದೇ ರೀತಿ ಎಲ್ಲ ಮ ಎಲ್ಲ ಕೆಲವೊಬ್ಬರು ಸೇರಿ ಒಂದು ಜಾಗಕ್ಕೆ ಹೋಗಿದ್ದಾರೆ ಅಂದರೆ ಅದರ ಅನಿರೀಕ್ಷಿತ ಘಟನೆಗಳು ಮತ್ತು ಅದರ ಸಂದರ್ಭಗಳನ್ನು ನಾವು ಕೂಡಿಡೋದು ತುಂಬ ಮುಖ್ಯ ಅದಕ್ಕಾಗಿ ಕೆಲವೊಂದನ್ನು ಎತ್ತಿಟ್ಕೋಬೇಕಾಗ್ತದೆ ನಾವು ಅದೇ ರೀತಿ ಪೋಸ್ಟ್ ಮಾಡೋದು ಕೂಡ ಎಲ್ಲಿಯಾದರು ಪೋಸ್ಟ್ ಮಾಡ್ಬೋದು ಆದರೆ ಅದನ್ನು ಸ್ವಲ್ಪ ಸುಣ್ಣಬಣ್ಣ ಹಚ್ಚಿ ಅದಕ್ಕೂ ಸ್ವಲ್ಪ ಚೆಂದ ಕಾಣೋಥರ ಮಾಡಿ ಆಮೇಲೆ ಅದನ್ನು ಪೋಸ್ಟ್ ಮಾಡೋದರಿಂದ ನಮಗೆ ಮೆಚ್ಚುಗೆ ಸಿಗ್ತದೆ ಮ ಅದನ್ನೆ ಮೆಚ್ಚುಗೆ ಸಿಗ್ತದೆ ಮತ್ತು ಅದನ್ನು ಯಾರಿಗಾದ್ರು ತಲ್ಪಿಸ್ಬೋದು ನೋಡಲಿಕ್ಕೆ ಚೆಂದ ಕಾಣ್ತದೆ ಅಲ್ಲವಾ ಹಾಗಾಗಿ ಚೆಂದ ಕಾಣೋಥರ ಫೋಟೊವನ್ನು ಸ್ವಲ್ಪ ಸುಣ್ಣಬಣ್ಣ ಹಚ್ಚಿ ಆಮೇಲೆ ಪೋಸ್ಟ್ ಮಾಡೋದು ಗ ನೆನಪುಗಳು ಉಳಿಯುತ್ತೆ ಪೋಸ್ಟ್ ಮಾಡೋದರಿಂದ ಮೆಚ್ಚುಗೆ ಸಿಗ್ತದೆ ಅಂದ ಮೇಲೆ ನಾವು ಮಾಡೋದರಲ್ಲಿ ತಪ್ಪೇನಿಲ್ಲ ಅಂತ ಕಾಣ್ತದೆ